ನನಗೆ ಬಹಳ ಸೆಳೆದ ವಿಷಯ ಅಂದರೆ ವಚನಗಳು ಆಮೇಲೆ ಉಪನಿಷತ್ತು ಬರ್ದಿರೋಂಥ ವಿಧಾನ ಆಮೇಲೆ ವೇದಗಳು ಶ್ಲೋಕಗಳು ಯಾಕೆ ಅಂತ ಹೇಳೋದಾದರೆ ಈ ವಚನಗಳು ಇದೆ ಅಲ್ವಾ ಅದರಲ್ಲಿ ಅರ್ಥ ಪೂರ್ವಕವಾದಂತಹ ಸಂಗತಿಗಳನ್ನು ನಮಗೆ ಆಗಿನ ಕಾಲದಲ್ಲೆನೇ ಬಸವಣ್ಣ ಆಗಿರ್ಬಹುದು ಅಕ್ಕಮಹಾದೇವಿ ಆಗಿರ್ಬಹುದು ಅಲ್ಲಮ ಪ್ರಭುಗಳು ಆಗಿರ್ಬಹುದು ತುಂಬನೇ ಸರಳವಾಗಿ ನಾಲ್ಕೇ ಸೆಂಟೆನ್ಸ್ಅಲ್ಲಿ ಅಥವಾ ಎರಡೇ ಲೈನ್ನಲ್ಲಿ ಇಡೀ ಆ ಜೀವನಕ್ಕೆ ಬದಲಾವಣೆ ತರೋಂಥ ರೀತಿಯಲ್ಲಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ಥರ ವಚನನೇ ಆಗಿರ್ಬೋದು ವೇದಗಳಲ್ಲೇನೇ ಆಗಿರ್ಬೋದು ಶ್ಲೋಕಗಳಲ್ಲಿ ಇಲ್ಲಿ ಬೆಳೆಸಿರೋಂತಹ ಈ ಟೆಕ್ನಿಕ್ ಏನಿದೆ ಆ ಶ್ಲೋಕ ಹೇಳ್ಬೇಕಾದರೆ ನಮ್ಮ ಬಾಡಿಯಲ್ಲಿ ಆಗೋ ವೈಬ್ರೆಷನ್ಸ್ ಏನಿದೆ ಅಲ್ವಾ ಅದು ಎಷ್ಟೊಂದು ನಮಗೆ ಸೈನ್ಟಿಫಿಕಲಿನೇ ಅದನ್ನು ಪ್ರೂವ್ ಮಾಡಿದೆ ಅದರಿಂದ ನಮಗೆ ತುಂಬ ಚೇಂಜಸ್ ಆಗತ್ತೆ ಲೈಫ್ ಅಲ್ಲಿ ಅನ್ನೋದು ಸೈನ್ಟಿಫಿಕಲಿ ಪ್ರೂವ್ ಆಗಿದೆ ಅದು ಹಾಗೆ ಇದರ ಜೊತೆ ಗಾದೆಗಳಂತ ಏನು ಹೇಳ್ತಾರೆ ಅಲ್ವಾ ಸೊ ಅದು ಅದು ಯಾಕೆ ಅಂದರೆ ನಮಗೆ ಈಗ ಡೇ ಟು ಡೇ ಲೈಫ್ ಏನು ನಡಸ್ತಾಯಿದ್ದೀವಿ ಅದನ್ನೇ ಸುಮಾರು ಒಂದು ನೂರು ವರ್ಷದ ಹಿಂದೇನೆ ನಮ್ಮ ಹಳೆಯ ಅಜ್ಜಿ ತಾತ ಅವರು ಅವರ ತಂದೆಯರರೆಲ್ಲಾ ಬಳ್ಸಿರೋಂಥ ಪದಗಳನ್ನು ಈಗ ಕೇಳಿದರೆ ನಮ್ಮ ಜೀವನ ಶೈಲಿಗೆ ಎಷ್ಟು ಹೊಂದುತ್ತೆ ಅಂತ ನಮಗೆ ಅದರ ಬಗ್ಗೆ ಅರ್ಥ ಆಗ್ತಾ ಇದೆ